ಮೂವತ್ತು ಲಕ್ಷ ತೊಂಬತ್ತೊಂಬತ್ತು ಸಾವಿರ ಒಂಬೈನೂರ ನಲವತ್ತೆರಡು ಮೂವತ್ತ್ನಾಲ್ಕು ಲಕ್ಷ ನಲವತ್ತೈದು ಸಾವಿರ ಮುನ್ನೂರ ಎಪ್ಪತ್ತೆರಡು ಎಪ್ಪತ್ತಾರು ಲಕ್ಷ ಐವತ್ತ್ನಾಲ್ಕು ಸಾವಿರ ಮುನ್ನೂರ ಇಪ್ಪತ್ತೊಂದು ಇಪ್ಪತ್ತೆರಡು ಲಕ್ಷ ನಲವತ್ತೈದು ಸಾವಿರ ಆರು ನೂರ ಇಪ್ಪತ್ತೊಂದು ತೊಂಬತ್ತೆಂಟು ಲಕ್ಷ ಐವತ್ತ್ಮೂರು ಸಾವಿರ ಏಳ್ನೂರ ಇಪ್ಪತ್ತೊಂಬತ್ತು